ಪ್ರಸ್ತುತ ಸಂದರ್ಭಗಳಲ್ಲಿ ಅವಸಾನ ಹೊಂದುತ್ತಿರುವ ಒಂದು ಕಲೆ ಅಂತಂದ್ರೆ ಭಾರತದಲ್ಲಿ ಇವಾಗ ನೋಡ್ಬೇಕಂದ್ರೆ ನನಗೆ ಅನ್ನಿಸೋಮಟ್ಟಿಗೆ ನಾಟಕ ಅಂತ ಅನ್ನಿಸ್ತದೆ ಪ್ರೆಸೆಂಟ್ ದಿನಗಳಲ್ಲಿ ಬರೀ ಮೊಬೈಲು ಅದು ಪಿಚ್ಚರು ಅವು ಇವು ಎಲ್ಲ ಮಕ್ಕಳು ನೋಡ್ತಾಯಿದ್ದಾರೆ ಈ ನಾಟಕ ಅಂತಂದ್ರೇನು ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ನಾವು ಚಿಕ್ಕವ್ರಿರುವಾಗ ಊರಲ್ಲಿ ವಿಲ್ಲೇಜಲ್ಲಿ ಕೆಲವೊಂದು ನಾಟಕಗಳು ಮಾಡ್ತಿದ್ರು ಯಾವ್ದಾದ್ರೂ ರಾಜರದು ಅದು ಇದು ಅಂತ ನಾವು ಚಿಕ್ಕವರು ನಮಗೆಲ್ಲ ನೆನ್ಪೋಗ್ಯದಾ ಬಟ್ ನಾವು ಒಂದೊಂದು ರಾತ್ರಿ ಸಮಯದಲ್ಲಿ ಹೋಗ್ಬಿಟ್ಟು ಎರಡು ಮೂರು ಗಂಟೆ ಕೂತ್ಕೊಂಡು ಆ ನಾಟಕವನ್ನು ನೋಡ್ತಿದ್ದೆವು ಅಂದರೆ ಚೆಂದನಿಸ್ತೈತೆ ಅವರು ಮಾಡೋದು ನಾಟಕ ಮಾತಾಗ್ಲಿ ಅವರು ಹಾಕಿರೋ ವೇಷ ಆಗಲಿ ಅವರು ಹಾಕೊಂಡಿರೋ ಬಟ್ಟೆಯಲ್ಲಿ ನೋಡಿದ್ರೆ ಅವ್ರಿಟ್ಕೊಂಡಿರೋ ಕಿರೀಟ ಅವೆಲ್ಲ ನೋಡಿದ್ರೆ ಚೆಂದನ್ನಿಸ್ತಿತ್ತು ಇವಾಗೇನು ಮಕ್ಕಳಿಗೆ ನಾಟಕ ಅಂದರೆ ಏನು ಅಂತ ಗೊತ್ತಿಲ್ಲ ಮಕ್ಕಳಿಗೆ ಈ ಪ್ರೆಸೆಂಟ್ ದಿನಗಳಲ್ಲಿ ನಾಟಕ ಅಂತಂದ್ರೇನು ಅಂತ ಕೇಳ್ತಾರ ಅವ್ರಿಗೆ ಗೊತ್ತಿರೋದೇನು ಅಂದ್ರೆ ಮೊಬೈಲಲ್ಲಿ ಬರೀ ಮೊಬೈಲು ಮೊಬೈಲ್ ಮೊಬೈಲ್ ಮೊಬೈಲಲ್ಲಿ ಅದು ಚಿಡಿಯದು ಕುಣಿಯೋದು ಬರೀ ಈ ಥರ ಪಿಚ್ಚರು ಇವೆಲ್ಲ ಬರೀ ಇಂತವೇ ಮಕ್ಕಳಿಗೆ ಬರ್ಲತಾವ ಮನ್ಸಿನಾಗೆ ಬಟ್ ನಾಟಕವೂ ಒಂದು ಪಾರ್ಟ್ ಆಫ್ ದ ಕಲೆ ಆಗಿದೆ ಕಲೆ ಅದ ಭಾರತ ದೇಶದಾಗಿದ್ದು ಮೇಯ್ನಂದ್ರೆ ಆವಾಗ ಇದೆ ಮೇಯ್ನಿತ್ತು ಕಲೆ ಅಂತಂದ್ರಿದು ನಾಟಕ ಫಸ್ಟ್ ಬರ್ತಿತ್ತವಾಗ ಬರೀ ಎಲ್ಲೋದ್ರೂ ಈ ನಾಟಕ ನಾಟಕ ನಾಟಕ ಅಂತ ನಾವು ನೋಡ್ತಾಯಿರ್ತಿದ್ದೋ ಇವಾಗ ನೋಡು ಎಲ್ಲಿ ನಾಟಕ ಇಲ್ಲ ಏನು ಇಲ್ಲ ಬರೀ ಅದೊಂದು ಏನೋ ಒಂದು ಡಿ ಜೆ ಹಚ್ಚೋದು ಕುಣಿಯೋದು ಇಂಥವೆಲ್ಲ ನಡೆದವ ಎಲ್ಲಿ ಫಂಕ್ಷನಲ್ಲಾಗ್ಲಿ ಮದುವೆ ಆಗಲಿ ತೊಟ್ಟಿಲಾಗ್ಲಿ ಯಾವುದೇ ರೀತಿ ಇರಲಿ ಇಂಥವು ಇಂಥವೇ ನಡೆದವ ಬರೀ ಕುಣಿಯೋದು ಚಿಡಿಯೋದು ಬಟ್ ಈ ನಾಟಕ ಅನ್ನೋದು ತುಂಬ ದಿವಸದಿಂದ ಇದು ಭಾರತದಲ್ಲಿ ನಡಿತಾಯಿಲ್ಲ ನಾಟಕ ಅನ್ನೋದು ಮುಗ್ದೋಗ್ಯದಾ ಇವಾಗ ಈ ಮಕ್ಕಳಿನ್ನೂ ಒಂಥರ ಮುಂದೆ ಗೊತ್ತಾಗ್ಬೇಕು ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಭಾರತ ದೇಶದಲ್ಲಿ ನಡೀಬೇಕು ಅಂತ ನನಗೆ ಅನ್ನಿಸ್ತದೆ